ಹಲೋ ಇದು ರೋಹಿತ್ ಹೋಟಲ್ ರಿ ನಯಿ ಕಮಾನ್ಬಲ್ಲಿದ್ದಿನ ಹಾಂ ರೀ ಅದೇ ತೋಲು ಜನ ಭೀ ಹೇಳಿದರು ನಿಂಬಲ್ಲಿ ಚೆನ್ನಾಗಿಸಿಗ್ತದಂತ ಅದ್ಕೋಸ್ಕರ ನಾವು ನಿಂಬಲ್ಲಿ ಆರ್ಡರ್ ಮಾಡ್ತಿದ್ದೆವು ನಮಗೆ ಸ್ವಲ್ಪ ನಾನ್ ವೆಜ್ಜ ವೆಜ್ಜ ಬೇಕಾಗಿತ್ತು ಊಟ ಕಡೆದು ಫಂಕ್ಷನ್ ಅದ ನಮ್ಮನೇಲಿ ಬಡ್ಡೆ ಫಂಕ್ಷನ್ ಅದ ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ ಟೆನ್ ಮೆಂಬರ್ಸ್ ಬರ್ತಿದ್ದಾರೆ ಅದ್ರಾಗ ನಾನ್ ವೆಜ್ನೂ ಹರ ವೆಜ್ನೂ ಹರ ನಮಗೆ ವೆಜ್ದಾಗ ವೆಜ್ ಬಿರ್ಯಾನಿ ಪಲಾವ ಮತ್ತು ನಾನ್ ವೆಜ್ದಾಗ ಬಟರ್ ನಾನು ಚಿಕನ್ ಬಿರ್ಯಾನಿ ಬಿರ್ಯಾನಿ ಇವು ಬೇಕಾಗಿತ್ರಿ ನಿಂಬಲ್ಲಿ ಫೇಮಸ್ ಅವ ಅಂತ ಖುನಾಯ್ತು ನಂಬಲ್ಲಿ ಅದ್ಕೋಸ್ಕರ ನಿಂಬಲ್ಲಿ ಆರ್ಡರ್ ಮಾಡ್ತಿದ್ದೇವೆ ನಮ್ಮ ಫ್ರೆಂಡ್ಸ್ ಹೇಗರ ಅಂದರೆ ಸ್ವಲ್ಪ ವೆಜ್ದೋರು ತಿಂಬೋರು ಸ್ಮೆಲ್ ಭೀ ಆಗ್ಬರಲ್ತು ಅವ್ರಿಗೆ ಸ್ವಲ್ಪ ನೀವು ವೆಜ್ ಸಪ್ರೇಟು ನಾನ್ ವೆಜ್ ಸಪ್ರೇಟ್ ಇದು ಪ್ಯಾಕ್ ಮಾಡಬೇಕು ಮತ್ತೆ ನಿಂಬಲ್ಲಿ ನಮ್ಮ ಫ್ರೆಂಡ್ಸ್ ಹೇಳ್ತಿದ್ರು ನಿಂಬಲ್ಲಿ ತೋಲು ಸ್ಪೆಷಲ್ ಅದ ಬಿರ್ಯಾನಿ ಮಂಡಿ ಅವೆಲ್ಲ ಅದಕ್ಕೆ ನಿಂಬಲ್ಲಿ ಆರ್ಡರ್ ಮಾಡ್ತಿದ್ದೆವು ಮತ್ತು ನಾವು ಈ ಯಾವಾಗ ತಂದು ಕೊಡ್ತೀರಿ ನೀವು ಆರ್ಡರ

ನಮಗೂ ಫಂಕ್ಷನ್ಕ ಜಲ್ದಿನೇ ಹೇಳಿದೆವ ನಾವು ಟೈಮಿಂಗ್ ಭೀ ಅದಕ್ಕೆ ನೀವು ಜಲ್ದಿ ತಲುಪ್ಸದ್ರೆ ನಮಗೆ ಭೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಲಂಗ ಇರ್ತದೆ ಅದೇನಾ ಇದೇ ಆರ್ಡರ್ದಾಗ ನನಗೆ ಸ್ವಲ್ಪ ಪಾನೀಯ ಬೇಕಾಗ್ಯವ ಏನೇನವ ನಿಂಬಲ್ಲಿ ನನಗೆ ಮಜ್ಜಿಗೆ ಮತ್ತು ಕೋಕ್ ಸ್ಪ್ರೈಟ್ ಇವು ಬೇಕಾಗ್ಯವ ಇವು ಪಾನೀಯಗಳು ನೀವು ಯಾವಾಗ ಏನೇನು ಸ್ಪೆಷಲ್ ಅವ ನಿಂಬಲ್ಲಿ ನಮ್ಮ ಫ್ರೆಂಡ್ಸ ಸ್ವಲ್ಪ ಮಂದಿಗೆ ಟೀ ಇಷ್ಟ ಸ್ವಲ್ಪ ಮಂದಿಗೆ ಮಜ್ಜಿಗೆ ಇಷ್ಟ ಅದ್ಕೋಸ್ಕರ ನೀವು ಒಂದು ಮಜ್ಜಿಗೆ ಮತ್ತು ಟೀ ಒಂದು ಕೋಕ ಕೊಡಿರಿ ಅದರ ಸರಿನೇ ಪ್ಯಾಕ್ ಮಾಡಿ ಕೊಡಿರಿ ಮತ್ತು ಸೇಫ್ಟಿಯಾಗಿ ನಮ್ಮನಿಗೆ ತಲುಪಿಸ್ಬೇಕು ಎಷ್ಟು ಚಂದ ಪ್ಯಾಕ್ ಮಾಡಿ ಕಳ್ಸದ್ರೆ ಅಷ್ಟು ಚಂದ ನಮಗೆ ಭೀ ಅನ್ಸ್ತದೆ ನಮ್ಮನೆಗೆನೋರಿಗೆ ಭೀ ಆಯ್ತು